ಮೇಡಮ್ ನಮಸ್ತೆ ರೀ

ಮೇಡಮ್ ನಾನು ವೆಂಕಟ್ ರೆಡ್ಡಿ ಅಂತೇಳಿ ಮೇಡಮ್ ನಾನು ನಿಮ್ಮ ಕಾಲೇಜಲ್ಲೇ ಫಸ್ಟ್ ಇಯರ್ ಸ್ಟೂಡೆಂಟ್ ಮೇಡಮ್ ಮೇಡಮ್ ಮೇಡಮ್ ನಮಗೆ ನಮ್ಮ ತಂದೆಯರಿಗು ಟ್ರಾನ್ಸ್ಫರ್ ಆಗ್ಯಾದೆ ರೀ ಅದಕ್ಕೆ ನನಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗಿತ್ತು ಮೇಡಮ್ ಇಮಿಡೇಟ್ ಆಗಿ ನಾಳಿಗೆ ಅದಕ್ಕೆ ನಿಮ್ಗೆ ಕೇಳಾಕೆ ಅಂದಾರೆ ಬಂದೀನಿ ಮೇಡಮ್ ಈಗ ಮೇಡಮ್ ಈಗ ಅವ್ರಿಗೆ ನಮ್ಮ ತಂದೆಯವ್ರಿಗೆ ಟ್ರಾನ್ಸ್ಫರ್ ಆಗ್ಯಾದೆ ಮೇಡಮ್ ಈಗ ನಾವು ಹೋಗ್ಬೇಕು ಆಗ್ತದೆ ಆ ಕಡೆ ಅವ್ರಿಗೆ ಯಾವಾಗಲು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಆ ಕಡೆ ಈ ಕಡೆ ನಾವು ಹೋಗ್ಬೇಕು ಆಗ್ತದೆ ರೀ ಇಲ್ಲ ಮೇಡಮ್ ಈಗ ನಮ್ಗೆ ಟ್ರಾನ್ಸ್ಫರ್ ಆಗ್ಯಾದೆ ಅಲ್ಲ ರೀ ನಮ್ಮ ಪಪ್ಪರಿಗೆ ಈಗ ನಾವು ಎಲ್ಲ ಪೂರಾ ಫ್ಯಾಮ್ಲಿ ಎಲ್ಲ ಅಲ್ಲೇ ಶಿಫ್ಟ್ ಆಗಲು ಹತ್ತೀವ್ ರೀ ಈಗ ನಾವು ಹೋಗಲೇ ಬೇಕು ರೀ ನಾವು ಹೋಗೊಲ್ಲಾ ಅಂದ್ರೆ ಹೆಂಗೆ ರೀ ಮೇಡಮ್ ಇಲ್ಲ ಹಾಂ ರೀ ಅಲ್ಲಿ ಬೇರೆ ಕಡೆನು ಎಲ್ಲಿ ಟ್ರಾನ್ಸ್ಫರೇಶನ್ನು ಟ್ರಾನ್ಸ್ಫರ್ ರೆಡಿ ಮಾಡಿಕೊಟ್ರೆ ಅಲ್ಲಿ ನಮಗೆ ಅಡ್ಮಿಶನ್ ಆಗಲೆ ಬೇಕಲ್ಲ ರೀ

ಆಯ್ತು ಮೇಡಮ್ ನೀವು ಆಯ್ತು ಮೇಡಮ್ ನೀವು ಹೇಳ್ದಂಗೆ ನಾನು ಎಲ್ಲ ಅದೇನು ಫೀಸ್ ಎಲ್ಲ ಎಲ್ಲ ಕ್ಲಿಯರ್ ಮಾಡ್ತೀನಿ ಮೇಡಮ್ ಅದೆಲ್ಲ ಕ್ಲಿಯರ್ ಮಾಡ್ತೀನಿ ಮೇಡಮ್ ಏನರಾ ಇದ್ದರುನು ಅದು ಕ್ಲಿಯರ್ ಮಾಡ್ತೀನಿ ನಮ್ಗೆ ಅರ್ಜೆಂಟಾಗಿ ಬೇಕಾಗ್ಯದೆ ರೀ ನಂಗೆ ಅಲ್ಲಿ ಹೋಗಿ ನನಗೆ ಅಲ್ಲಿ ನಾಳೆ ಹೋಗಿ ನೀವು ಇಲ್ಲಿ ಕೊಟ್ಟಿರಿ ಅಂದ್ರೆ ಮತ್ತೆ ನಾಡಿದ್ದೆ ಹೋಗಿ ನಾವ್ನು ಅಲ್ಲಿ ಅಡ್ಮಿಶನ್ ಮಾಡ್ಬೇಕು ಕ್ಲಾಸಿಗೆ ಹೋಗ್ಬೇಕು ರೀ ಮೇಡಮ್ ಹಾಂ

ಇದೂ ನಮ್ಮ ಅಪ್ಪರಿಗೆ ಆಗ್ಯದೆ ರೀ ಮೇಡಮ್ ಟ್ರಾನ್ಸ್ಫರ್ ಆಗ್ಯದೆ ಈಗ ಅವ್ರು ಹೋಗ್ಯಾರೆ ರೀ ಈಗ ಒಂದು ಎರಡು ದಿವ್ಸ್ದಲ್ಲಿ ಟ್ರೇನ್ ಬುಕ್ ಮಾಡ್ಯಾರೆ ಈಗ ಎಲ್ಲ ಫ್ಯಾಮ್ಲಿ ಎಲ್ಲಾನು ಹೊರ್ಟೇವಿ ರೀ ಅದಕ್ಕೆ ನಮಗೆ ಸ್ವಲ್ಪ ಅರ್ಜೆಂಟ್ ಆಗಿ ಬೇಕಿತ್ತು ಮೇಡಮ್ ನಾಳೆಗೆ ಅದು ಏನು ಅದೆ ಅದೆಲ್ಲನು ಎಲ್ಲ ಏನು ಇದನ್ನು ಕ್ಲಿಯರ್ ಮಾಡ್ತೀನಿ ಮೇಡಮ್ ಫೀಸ್ ಆಗಲಿ ಏನರು ಆಗಲಿ ಅದೆಲ್ಲ ಅದೇ ಮೇಡಮ್ ಮಾಡಿ ಮೇಡಮ್ ಈಗ ನಾವು ಸ್ಟೂಡೆಂಟ್ ಇದ್ದೇವೆ ಅಲ್ಲರಿ ಈಗ ನಮ್ದು ಲೈಫುನು ಹಾಳು ಆಗ್ತದೆ ಈಗ ಇನ್ನು ನೀವು ಇಲ್ಲಿ ಲೇಟ್ ಮಾಡದ್ರೆ ಮತ್ತೆ ನನಗೆ ಅಲ್ಲಿ ಮುಂದೆ ಅಲ್ಲಿ ಕಾಲೇಜಿನಲ್ಲಿ ಅಡ್ಮಿಶನ್ ಜಲ್ದಿ ಸಿಗಲ್ಲ ರೀ ಬೇಗನೆ ಮಾಡ್ತೀರಾ ಅಲ್ಲ ಅದು

ಹ್ಞೂ ನೋಡ್ರಿ ನೋಡಿ ಮೇಡಮ್ ರಿಕ್ವೆಸ್ಟ್ ಮಾಡ್ತೀವಿ ಯಾಕಂದ್ರೆ ಈಗ ಟ್ರಾನ್ಸ್ಫರ್ ಆಗಿ ಎಲ್ಲೇ ಹೋಗಲೇ ಬೇಕಲ್ಲಾ ಹ್ಞೂ ನೋಡಿರಿ ಮೇಡಮ್ ನೀವು ನಾಳೆ ಏನು ಮಾಡದ್ರೆ ಆಗ್ತಾದೆ ರೀ ನೀವು ರೆಡಿ ಆರು ಮಾಡಿರಿ ಸ್ವಲ್ಪ ನಾಳಿಗೆ ಮಾಡಾತಲೆ ಮಾಡಿರಿ ಮೇಡಮ್ ಯಾಕಂದ್ರೆ ನಾವು ನಾಡ್ದೀಗೆ ನಡ್ದೇವೆ ಮೇಡಮ್ ಎಲ್ಲಾರು ಹಾಂ ಲೆಟ್ರ್ ಬರ್ದು ಕೊಡಬೇಕಾ ಮೇಡಮ್ ಆಯ್ತು ಆಯ್ತು ಓಕೆ ಮೇಡಮ್ ಲೆಟ್ರ್ ಬರ್ದು ಕೊಡ್ತೇವೆ ಮೇಡಮ್ ಓಕೆ ಓಕೆ ತ್ಯಾಂಕ್ ಯು ಮೇಡಮ್